ಹಾಂ ಹಲೋ ಹೇಳಿ ಮೇಡಮ್ ಹ್ಞೂ ಹೇಳಿ ಹಾಂ ಸಿಗುತ್ತೆ ಮೇಡಮ್ ರೆಂಟಿಗೆ ಹಾಂ ಹೇಳಿ ಮೇಡಮ್ ಹಾಂ ಹಾಂ ಹಾಂ ಸಿಗುತ್ತೆ ಮೇಡಮ್ ಏನು ಸ್ಕೂಟಿ ಬೇಕಾ ಹೊಂಡ ಯಾವ್ದು ಬೇಕು ಮೇಡಮ್ ನಿಮಗೆ

ದಿನಕ್ಕೆ ನೀವು ಪೆಟ್ರೋಲ್ ಎಲ್ಲ ನೀವೇ ಹಾಕಸ್ಕೊಬೇಕು ಮೇಡಮ್ ಅದರದು ಚಾರ್ಜಸ್ ಬಂದು ನೂರು ರೂಪಾಯಿ ಆಗತ್ತೆ ಮೇಡಮ್ ಹಾಂ ಹಾಂ ನಿಮ್ತ ನಿಮ್ಮ ಕಡೆಯೇ ಇರತ್ತೆ ಮೇಡಮ್ ಇಲ್ಲ ಇಪ್ಪತ್ತ್ನಾಲ್ಕು ತಾಸು ಬೇಕಂದರೆ ಮ್ಯಾಮ್ ನಿಮ್ಗೆ ಐದ್ನೂರು ರೂಪಾಯಿ ಆಗತ್ತೆ ಮೇಡಮ್ ಇದು ಐನೂರು ರೂಪಾಯಿ ನಿಮ್ಗೆ ಒಂದು ತಾಸು ಎರಡು ತಾಸಿಗೆ ಬೇಕಂದರೆ ಮ್ಯಾಮ್ ನೂರು ರೂಪಾಯಿ ಆಗುತ್ತೆ ಅಷ್ಟೇ ಮ್ಯಾಡಮ್ ಹಾಂ ಕಿಲೋಮೀಟ್ರ್ ಮೇಲೆ ಲೆಕ್ಕ ಮೇಡಮ್ ಅದು ಹ್ಞೂ ಹಾಂ ಪೆಟ್ರೋಲ್ ನಿಮ್ಮದೇ ಮೇಡಮ್ ಹೌದು ಹ್ಞೂ ನಿಮ್ಮ ಡಾಕ್ಯುಮೆಂಟ್ಸ್ ಮೊದ್ಲು ನಿಮ್ಗೆ ಬೇಕಾ ಮೇಡಮ್ ನಿಮಗೆ ಸ್ಕೂಟಿ ರೆಂಟಿಗೆ ಹಾಂ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನೀವು ಡ್ರೈವಿಂಗ್ ಲೈಸೆನ್ಸ್ ನಿಮ್ಮದು ಆಧಾರ್ ಕಾರ್ಡು ಮತ್ತು ಫ್ರೂಫ್ ಅದ್ರ ಫ್ರೂಫ್ ಸಂಬಂಧ ನಾವು ಇಟ್ಕೋತೀವಿ ಮೇಡಮ್ ಅದನ್ನೆಲ್ಲ ಅದ್ನ ಕೊಟ್ಟು ನೀವು ಗಾಡಿ ತಗೊಂಡು ಹೋಗ್ಬೌದು ಮೇಡಮ್ ಹಾಂ ಇಲ್ಲ ಮೇಡಮ್ ಇವ್ರು ಪೊಲೀಸ್ರೆಲ್ಲ ಹಿಡಿತಾರಲ್ಲ ಮೇಡಮ್ ಅದಕ್ಕೆ ಡ್ರೈವಿಂಗ್ ಲೈಸನ್ಸ್ ಮತ್ತು ನಮ್ಮ ಗಾಡಿ ಮೇಲೆಲ್ಲ ಹಾಂ ಹೆಲ್ಮೆಟ್ ನಾವು ಕೊಡ್ತೀವಿ ಮೇಡಮ್ ನಿಮ್ಗೆ ಹೆಲ್ಮೆಟ್ ಬೇಕಂತಂದ್ರೆ ಬನ್ರಿ ಕೊಡ್ತೀವಿ ನಮ್ಮ ಕಡೆ ಐತಿ ಅವೆಲಬಲ ಹ್ಞೂ ಯಾವಾಗ ಬರ್ತಿರ್ ಮೇಡಮ್ ನೀವು

ಎಷ್ಟು ಬೇಕು ಮೇಡಮ್ ಎಷ್ಟು ಬೇಕು ಮೇಡಮ್ ನಿಮಗೆ ಹಾಂ ಹೌದು ಮೇಡಮ್ ಐದು ಓ ನೀವು ಒಂದು ತಿಂಗ್ಳು ಬೇಕಾ ಹಾಂ ಕೊಡ್ತೀವಿ ಮೇಡಮ್ ನಾವು ಆ ಥರದ್ದು ಏನಿಲ್ಲ ಅದ್ರದು ದುಡ್ಡು ಬೇರೆಯಾಗತ್ತೆ ಮ್ಯಾಮ್ ನಾವು ನಿಮ್ಗೆ ಇಲ್ಲಿ ಬಂದು ಬನ್ನಿ ಮೇಡಮ್ ನೀವು ನಾವು ಮಾತಾಡ್ತೀವಿ ಮೇಡಮ್ ನಿಮ್ಗೆ ಬಂದು ಅಂದಾಜು ಈಗ ದಿನಕ್ಕೆ ಲೆಕ್ಕ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಐದ್ನೂರು ಅಂದ್ರೆ ನಿಮಗೆ ನಾವೊಂದು ಮೂರು ಸಾವಿರ ಹಿಂಗೆ ಆಗ್ಬೌದು ಮೇಡಮ್ ನೀವು ಇಲ್ಲಿ ಬಂದು ಮಾತಾಡಿ ಮೇಡಮ್ ಓಕೆ ಆಯ್ತು ಮ್ಯಾಮ್ ಧನ್ಯವಾದಗಳು